ಪೋಲಿಯೋದಿಂದ ನಮ್ಮ ಹಳ್ಳಿ ಮಕ್ಕಳನ್ನು ಪೋಲಿಯೋ ಆಗದಂತೆ ರಕ್ಷಣೆ ಮಾಡಲು ಪ್ರತಿ ಮಕ್ಕಳನ್ನು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಆ ಒಂದು ಸಮೀಕ್ಷೆಯಲ್ಲಿ ಎಲ್ಲ ಮಕ್ಕಳನ್ನು ಪೋಲಿಯೋ ಹನಿ ಹಾಕಿಸಿ ಎಂದು ಹೇಳಿ ಜಾಥಾವನ್ನು ಮಾಡಿಸಿ ಎಲ್ಲ ತಮಟೆಯನ್ನು ಹೊಡೆಸಿ ಎಲ್ಲ ಮಕ್ಕಳ ಪ್ರತಿ ಮನೆಯಲ್ಲಿರತಕ್ಕಂಥ ಎಲ್ಲ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನು ಅಂಗನವಾಡಿ ಕೇಂದ್ರಕ್ಕೆ ಕರೆದುಕೊಂಡು ಬಂದು ಎರಡು ಹನಿ ಪೋಲಿಯೋ ಹನಿಯನ್ನು ಹಾಕಿಸಿ ಎಂದು ಎಲ್ಲರಿಗೂ ಮನ ಮನೆಗೂ ಹೋಗಿ ಮನೆ ಮನೆಗೂ ಹೋಗಿ ಎಲ್ಲ ಸಾರ್ವಜನಿಕರಿಗೂ ಎಲ್ಲರಿಗೂ ವಿಷಯವನ್ನು ಮುಟ್ಟಿಸುತ್ತೇವೆ ಮತ್ತು ನಾವು ಎಲ್ಲ ಮಕ್ಕಳಿಗೂ ಬೆಳಗ್ಗೆ ಏಳು ಗಂಟೆ ಸ್ಟಾರ್ಟ್ ಮಾಡಿ ಏಳು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಪೋಲಿಯೋ ಹನಿಯನ್ನು ಹಾಕಿಸಿ ಎಲ್ಲ ಒಂದು ಮಗು ತಪ್ಪಿಸಿಕೊಳ್ಳದಂತೆ ನೋಡಿಕೊಂಡು ಆ ಒಂದು ಮಾಹಿತಿಯನ್ನು ವೈದ್ಯಾಧಿಕಾರಿಗಳಿಗೆ ತಲುಪಿಸುತ್ತೇವೆ ಮ ಅಕಸ್ಮಾತ್ ಏನಾದರೂ ಒಂದು ಮಗು ಏನಾದರೂ ತಪ್ಪಿತ್ತು ಅಂತಂದರೆ ಮಾರನೇ ದಿನ ಆ ಒಂದು ಮಗುವಿನ ಮನೆಗೆ ಹೋಗಿ ಆ ಒಂದು ಸರ್ವೇಯನ್ನು ಮಾಡಿ ಇಂಥ ಮಗು ಇಂಥ ಒಂದು ಡ್ರಾಪ್ಸ್ ಹಾಕಿಸ್ಕೊಂಡಿಲ್ಲ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಾಗ ಆ ಮಗು ಮನೆಗೆ ಡ್ರಾಪ್ಸ್ ತಗೊಂಡೋಗಿ ಆ ಪೋಲಿಯೋ ಹನಿ ಡ್ರಾಪ್ಸನ್ನು ಹಾಕಿ ಆ ಮಗುವನ್ನು ಪೋಲಿಯೋ ಆಗದಂತೆ ರಕ್ಷಣೆ ಮಾಡುತ್ತೇವೆ ಸುಮಾರು ಒಂದು ಹದಿನೈದು ವರ್ಷದಿಂದ ಹದ್ನೈದು ಇಪ್ಪತ್ತು ವರ್ಷದಿಂದ ಈ ಒಂದು ಪೋಲಿಯೋ ಹನಿ ಹಾಕುವ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಜನವರಿ ಡಿಶಂಬರ್ ಜನವರಿಯಲ್ಲಿ ಈ ಪೋಲಿಯೋ ಹನಿ ಹಾಕೋ ಕೆಲಸ ಇದ್ದೇ ಇರುತ್ತೆ ಪ್ರತಿ ವರ್ಷವೂ ಈ ಒಂದು ಕಾರ್ಯ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ಯಾವುದೇ ನಮ್ಮ ಗ್ರಾಮದಲ್ಲಿ ಪೋಲಿಯೋ ಆಗಿರತಕ್ಕಂಥ ಘಟನೆಗಳು ಇದುವರೆಗೂ ಆಗಿಲ್ಲ ಇನ್ಮುಂದೆ ಆಗೋದೂ ಇಲ್ಲ ಆಗೋದಕ್ಕೆ ನಾವು ಬಿಡೋದೂ ಇಲ್ಲ ಪೋಲಿಯೋ ಹನಿಯನ್ನು ಹಾಕಿಸಿ ಮಕ್ಕಳನ್ನ ರಕ್ಷಿಸಿ ರಕ್ಷಣೆ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಎಲ್ಲ ಮಕ್ಕಳಿಗೂ ಚಾಚು ತಪ್ಪದೇ ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ಆಶಾ ಕಾರ್ಯಕರ್ತೆ ಅಂಗನವಾಡಿ ಸಹಾಯಕಿ ಇವರು ಎಲ್ಲ ಮನೆ ಮನೆಗೂ ಒಂದು ಮಗೂನೂ ಬಿಡದೇ ಮತ್ತು ಇದೇ ಗ್ರಾಮದಲ್ಲಿ ನಮಗೆ ಸ್ಕೂಲ್ ಪಿ ಟಿ ಮಾಸ್ಟ್ರು ತುಂಬ ಸಹಾಯ ಮಾಡ್ತಾರೆ ಅವರು ಎಲ್ಲ ಮಕ್ಕಳನ್ನೂ ಹೋಗಿ ಮನೆ ಮನೆಗೂ ಕರ್ಕೊಂಡು ಬಂದು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗೆ ಎಲ್ಲ ಡ್ರಾಪ್ಸ್ ಹಾಕಿ ಮುಗಿಯೋದರೊಳಗೆ ಹತ್ತು ಗಂಟೆ ಒಳಗೆ ಮುಗಿಸೋ ಒಂದು ಬಿಸಿಲಲ್ಲಿ ಹಾಕ್ಬಾರದು ಆ ಡ್ರಾಪ್ಸ್ನ ಅದಕ್ಕೋಸ್ಕರ ತಣ್ ತಣ್ಣಗಿರ್ತಕ್ಕಂಥ ಒಂದು ಸಮಯದಲ್ಲೇ ಆ ಒಂದು ಡ್ರಾಪ್ಸನ್ನು ಹಾಕಬೇಕು ಅದಕ್ಕೋಸ್ಕರ ಬೆಳಗ್ಗೆಯೇ ಎಲ್ಲ ಮನೆಗಳಿಗೂ ವಿಸಿಟ್ ಕೊಟ್ಟು ಮಂಜು ಹಂಗೆ ಕವಿತಾ ಇದ್ದರು ಕೂಡ ಆ ಮಂಜಲ್ಲೇ ಮಕ್ಕಳನ್ನ ತಗೊಂಡ್ಬಂದು ಆ ಒಂದು ಡ್ರಾಪ್ಸ್ನ ಹಾಕ್ಕೊಂಡು ತೊಗೊಂಡೋಗ್ತಾರೆ ಇದುವರೆಗೂ ಯಾವುದೇ ಮಗೂಗೂ ಪೋಲಿಯೋ ಆಗ್ದಂತೆ ಆಗದಂತೆ ನಾವು ನೋಡಿಕೊಂಡಿದ್ದೇವೆ ಇನ್ನು ಮುಂದೆಯೂ ಯಾವುದೇ ಕಾರಣಕ್ಕೂ ಪೋಲಿಯೋ ನಮ್ಮ ಒಂದು ಗ್ರಾಮದಲ್ಲಿ ಆಗೋದಿಲ್ಲ ಆದ್ದರಿಂದ ಎಲ್ಲ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಪದೇ ಪದೇ ಒಂದು ಡ್ರಾಪ್ಸು ಮತ್ತೆ ಇಂಜೆಕ್ಷನ್ಸು ಹಾಕಿಸಿ ಒಂತು ಹುಟ್ಟಿದ ತಕ್ಷಣ ಒಂದು ಬಿ ಸಿ ಜಿಯನ್ನು ಹಾಕಿಸ್ತಾಯಿದ್ದೀವಿ ಮತ್ತು ಹುಟ್ಟಿದ ಒಂದೂವರೆ ತಿಂಗಳಿಗೆ ಡಿ ಪಿ ಟಿ ಆ ಒಂದು ಇಂಜೆಕ್ಷನನ್ನು ಹಾಕಿಸ್ತಾಯಿದ್ದೀವಿ ಮತ್ತು ಎರಡೂವರೆ ತಿಂಗಳಿಗೆ ಇಂಜೆಕ್ಷನು ಮತ್ತೆ ಮೂರುವರೆ ತಿಂಗಳಿಗೆ ಇಂಜೆಕ್ಷನು ಮತ್ತೆ ಒಂಬತ್ತು ತಿಂಗಳಿಗೆ ಮಗೂಗೆ ಒಂಬತ್ತು ತಿಂಗಳು ತುಂಬಿದಾಗ ಒಂದು ಒಂದು ಇಂಜೆಕ್ಷನನ್ನು ಮೀಸಲ್ಸ್ ಅನ್ನೋ ಒಂದು ಇಂಜೆಕ್ಷನ್ ಹಾಕಿಸ್ತೀವಿ ಏಕೆಂತಂದರೆ ಯಾವುದೇ ಮಗೂಗೆ ಅಮ್ಮ ಆಗದಂತೆ ಆ ಒಂದು ಇಂಜೆಕ್ಷನನ್ನು ಹಾಕಿದರೆ ಅಮ್ಮ ಆಗದಂತೆ ತಡೀತೈತೆ ಮತ್ತು ಒಂದೂವರೆ ವರ್ಷಕ್ಕೆ ಮಗೂಗೆ ಒಂದೂವರೆ ವರ್ಷ ಆದಾಗ ಒಂದು ದಢಾರ ಅನ್ನೋ ಒಂದು ಇಂಜೆಕ್ಷನನ್ನು ಹಾಕಿಸ್ತೀವಿ ಅದು ಯಾವುದೇ ಕಾಯಿಲೆಗಳು ಬರದಂತೆ ಆ ಒಂದು ತಡೀತೈತೆ ಅದಕ್ಕೋಸ್ಕರ ಒಂದೂವರೆ ವರ್ಷದೊಳಗೆ ಎಲ್ಲ ಇಂಜೆಕ್ಷನ್ಸು ಮುಗಿದಿರಬೇಕು ಅದಕ್ಕೋಸ್ಕರ ಎಲ್ಲ ಇಂಜೆಕ್ಷನ್ಗಳನ್ನ ಹಾಕಿಸಿ ಇಂಜೆಕ್ಷನ್ ಹಾಕುವಾಗ ಸಮೇತ ಪೋಲಿಯೋ ಡ್ರಾ ಹನಿಯನ್ನು ಹಾಕಿಸಿ ಯಾವುದೇ ಮಗು ತಪ್ಪಿಸಿಕೊಳ್ದಂತೆ ನೋಡಿಕೊಂಡು ನಾವು ಮನೆ ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊ ಕರ್ಕೊಂಡ್ಬಂದು ತೂಕ ಮಾಡಿ ಆ ಒಂದು ಮಕ್ಕಳಿಗೆ ಡ್ರಾಪ್ಸನ್ನು ಹಾಕಿ ಮತ್ತು ವಿಟಮಿನ್ ಎ ಡ್ರಾಪ್ಸ್ ಹಾಕಿ ಎಲ್ಲ ಸುರಕ್ಷಿತವಾಗಿ ಇರೋಹಂಗೆ ನಾವು ಆ ಮಕ್ಕಳನ್ನ ಕಾಪಾಡ್ತಾಯಿದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿ ಇದುವರೆಗೂ ಆ ಒಂದು ಕೆಟ್ಟ ಒಂದು ಸುದ್ದಿ ಹರಡಿಲ್ಲ ಒಳ್ಳೆ ಸುದ್ದಿಯೇ ಬಂದಿದೆ ಒಂದು ನಾವು ನಾವು ಒಂದು ಮೂವತ್ತು ಮೂರು ವರ್ಷದಿಂದ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿಕೊಂಡು ಮಕ್ಕಳನ್ನ ರಕ್ಷಣೆ ಮಾಡಿಕೊಂಡು ನಮ್ಮನೆಯಲ್ಲೂ ನಾವು ರಕ್ಷಣೆ ಮಾಡಿಕೊಂಡು ಎಲ್ಲ ಮಕ್ಕಳನ್ನು ಊರನ್ನು ಗ್ರಾಮಸ್ಥರ ಮಕ್ಕಳನ್ನೆಲ್ಲ ನಾವು ಪೋಲಿಯೋ ಆಗದಂತೆ ತಡೆಗಟ್ಟಿದ್ದೇವೆ ನಮಗೂ ಇನ್ನೂ ಒಂದು ಆರು ವರ್ಷ ಇದೆ ಸರ್ವೀಸು ಆರು ವರ್ಷ ಮುಗಿಯೋದರೊಳಗೆ ಎಲ್ಲ ಮಕ್ಕಳನ್ನೂ ನಾವು ಚೆನ್ನಾಗಿ ನೋಡಿಕೊಂಡು ಎಲ್ಲ ಮನೆ ಮನೇನು ಹೋಗಿ ಮನೆ ಮನೆಗೂ ವಿಷಯ ತಿಳಿಸ್ತೀವಿ ಒಂದು ಮನೇನು ಬಿಡೋದಿಲ್ಲ ಯಾವ ಮನೇನಲ್ಲಿ ಮಕ್ಳು ಇದ್ದರೆ ಆ ಮನೆಗೆ ಭೇಟಿ ಕೊಟ್ಟು ಪೋಲಿಯೋ ಹಾಕ್ಸಿದ್ದೀರಾ ಇಲ್ವಾ ಫಸ್ಟು ಅಂತ ಕೇಳ್ತೀವಿ ಇಂಜೆಕ್ಷನ್ ಹಾಕ್ಸಿದ್ದೀರಾ ಇಲ್ವಾ ಫಸ್ಟು ಆ ಮಗುಗೆ ತರ್ಕಾರಿಗಳು ತಿನ್ನಿಸ್ಬೇಕು ಊಟ ತಿನ್ನಿಸ್ಬೇಕು ಟೈಮ್ ಟೈಮ್ಗೆ ಎಲ್ಲನೂ ಕೊಡಬೇಕು ಅಂಥೇಳಿ ಒಂದು ಒಳ್ಳೆ ಉಪಯುಕ್ತವಾದ ಆಹಾರವನ್ನು ತರಕಾರಿಗಳನ್ನು ಕೊಡಬೇಕು ಅಂಥೇಳ್ಬಿಟ್ಟು ಎಲ್ಲ ತಾಯಂದಿರಿಗೆ ಹೇಳಿ ಮತ್ತು ಒಂದು ಸಭೆಗಳನ್ನ ಕರೆದು ಆ ಸಭೆಯಲ್ಲಿ ಪೋಲಿಯೋ ಬಗ್ಗೆ ಮಾತಾಡಿ ಎಲ್ಲ ತಾಯಂದಿರನ್ನ ಒಂದತ್ರ ಸೇರಿಸಿ ಒಂದು ಐವತ್ತರಿಂದ ಅರವತ್ತು ಜನ ತಾಯಂದಿರನ್ನ ಕರೆಸಿ ತಿಂಗಳ್ಗೆ ಒಂದು ಸಭೆ ಸಭೆ ಸೇರಿಸಿ ಆ ಸಭೆಯಲ್ಲಿ ಮಕ್ಕಳ ಬಗ್ಗೆ ಮಾತಾಡಿ ತೂಕ ಆಗೋದ್ರ ಬಗ್ಗೆ ತೂಕ ಯಾಕೆ ಕಡಿಮೆ ಆಯಿತು ಅನ್ನೋದ್ರ ಬಗ್ಗೆ ಅದನ್ನೆಲ್ಲ ಮಾತಾಡಿ ಮತ್ತು ಪೋಲಿಯೋ ಹಾಕ್ಸಿದ್ದೀರಾ ಇಲ್ವಾ ಅಂತ ಚಕ್ ಮಾಡಿ ಮತ್ತೆ ಹಾಕಿಲ್ಲ ಅಂತಂದರೆ ವೈದ್ಯರಿಗೆ ವೈದ್ಯಾಧಿಕಾರಿಗಳಿಗೆ ತಿಳಿಸಿ ಮತ್ತೆ ಆ ಪೋಲಿಯೋ ಹನಿಯನ್ನು ತರಿಸಿ ಮತ್ತೆ ಹಾ ಮಕ್ಕಳಿಗೆ ಹಾಕ್ಸೋದ್ರ ಮುಖಾಂತರ ಮತ್ತೆ ಡ್ರಾಪ್ಸ್ ಹಾಕೋದರ ವಿಟಮಿನ್ ಎ ಡ್ರಾಪ್ಸ್ ಹಾಕೋದರ ಮುಖಾಂತರ ವೈದ್ಯಾಧಿಕಾರಿಗಳ್ಗೆ ಹೇಳಿ ಅವ್ರಿಗೆ ಮತ್ತೆ ಇಂಟಿಮೇಶನ್ ಮಾಡಿ ಅವ್ರ ಕಡೆಯಿಂದ ಡ್ರಾಪ್ಸ್ ತರಿಸಿ ಮಕ್ಕಳಿಗೆ ಹಾಕಿಸ್ತೀವಿ ಮತ್ತು ಅದೇ ಥರ ಮೊಬ್ ಮೊಬೆನ್ಡಾಝಲ್ ಅಂತ ಒಂದು ಆಲ್ಬೆಂಡಾಝಲ್ ಟ್ಯಾಬ್ಲೆಟನ್ನು ಹೊಟ್ಟೆಯಲ್ಲಿ ಇರತಕ್ಕಂಥ ಹುಳು ಸಾಯೋದಕ್ಕೆ ಆ ಒಂದು ಮಾತ್ರೆಯನ್ನು ಪುಡಿ ಮಾಡಿ ಮಕ್ಕಳಿಗೆ ಕೊಟ್ಟು ಮು ಚೀಪೋದಿಕ್ಕೆ ಕೊಟ್ಟು ಎಲ್ಲ ಕೆಲಸಗಳನ್ನೂ ಮಾಡ್ತಾಯಿರ್ತೀವಿ ಆರೋಗ್ಯ ಇಲಾಖೆಯಿಂದ ಮತ್ತೆ ಅಂಗನವಾಡಿ ಕೇಂದ್ರಗಳಲ್ಲೂ ನಾವೂ ಅಷ್ಟೇ ಎಲ್ಲ ಮಕ್ಕಳಿಗೂ ಬೆಳಗ್ಗೆ ಬಂದ ತಕ್ಷಣ ಮಕ್ ಮಕ್ಕಳಿಗೆ ಕೈ ತೊಳೆಸಿ ಹಾಲು ಕುಡಿಸಿ ಮತ್ತೆ ಒಂದು ಚಿಕ್ಕಿ ಉಂಡೆ ಕೊಟ್ಟು ಮತ್ತೆ ಹೆಸರುಕಾಳು ಅದನ್ನು ಕೊಟ್ಟು ಮಕ್ಕಳಿಗೆ ಪೌಷ್ಠಿಕವಾದ ಆಹಾರವನ್ನು ಕೊಟ್ಟು ಮತ್ತೆ ಒಂದು ಅನ್ನ ಸಾಂಬಾರನ್ನು ಮಾಡಿ ಮಕ್ಳಿಗೆ ಬಿಸಿ ಬಿಸಿಯಾಗಿ ಊಟ ಕೊಟ್ಟು ಊಟದ ಜೊತೆಗೆ ಒಂದು ಮೊಟ್ಟೆಯನ್ನು ತಿನ್ನಿಸಿ ಮತ್ತೆ ಎಲ್ಲ ತಿಂದು ಆದ್ಮೇಲೆ ಮಕ್ಕಳನ್ನ ಮತ್ತೆ ನಿದ್ದೆ ಮಾಡಿಸಿ ಮತ್ತೆ ಎದ್ದ ಮೇಲೆ ನಿದ್ದೆ ಮಾಡಿ ಎದ್ದ ಮೇಲೆ ಮೂರು ಗಂಟೆಗೆ ಮತ್ತೆ ಎಬ್ಬಿಸಿ ಮತ್ತೆ ಹಾಲು ಉಳ್ದು ಉಳ್ದಿರ್ತಕ್ಕಂಥ ಒಂದು ಸ್ವಲ್ಪ ಹಾಲನ್ನು ಮತ್ತೆ ಕಾಯಿಸಿ ಮಾಡಿ ಹೊಸದಾಗಿ ಮಾಡಿ ಹಾಲನ್ನು ಮಾಡಿ ಕಾಯಿಸಿ ಮಕ್ಕಳಿಗೆ ಕುಡಿಸಿ ಮತ್ತೆ ಅವ್ರನ್ನ ಮಕ್ಕಳಿಗೆ ಮನೆಗೆ ಕಳಿಸೋದ್ರಿಂದ ಮಕ್ಕಳು ಎಲ್ಲ ಮಕ್ಕಳೂ ಅಂಗನವಾಡಿ ಬಿಟ್ಟು ಹೋಗೋದೇ ಇಲ್ಲ ಅಂತ ಗಲಾಟೆ ಮಾಡ್ತೀವಿ ಇಲ್ಲೇ ಇರ್ತೀವಿ ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ ಆ ಥರ ಒಂದು ಅಚ್ಚು ಮೆಚ್ಚಿನ ಅಚ್ಚು ಮೆಚ್ಚಿನಾಗಿ ನಾವು ಒಂದು ಕೆಲಸವನ್ನು ಮಾಡ್ತಾ ಈ ಮಕ್ಕಳನ್ನ ಒಂದು ಸುಧಾರಣೆಯನ್ನಾಗಿ ಮಾಡಿಕೊಂಡು ಎಲ್ಲ ಮ ತಾಯಂದಿರು ಈ ಒಂದು ದಿವಸ ಏನಾದರೂ ರಜೆ ಕೊಟ್ಟರೆ ಅಯ್ಯೋ ಮೇಡಂ ಏಕೆ ರಜೆ ಕೊಟ್ಟಿದ್ದೀರ ಅಂತ ಎಲ್ಲ ಕೇಳ್ತಾರೆ ರಜಾನೇ ಬೇಡ ಮಕ್ಕಳು ಇರಲಿ ಮಕ್ಕಳು ಗಲಾಟೆ ಮಾಡ್ತಾರೆ ಮನೆಯಲ್ಲಿ ಸ್ಕೂಲ್ಗೆ ಹೋಗ್ಬೇಕು ಅಂತ ಗಲಾಟೆ ಮಾಡ್ತಾರೆ ಅದಕ್ಕೋಸ್ಕರ ಸ್ಕೂಲ್ ಬಾಗಿಲು ತೆಗೀರಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ರಾ ಸಾಮಾನ್ಯವಾಗಿ ರಜಾನೇ ಕೊಡೋದಿಲ್ಲ ಭಾನುವಾರ ಬಿಟ್ಟರೆ ಯಾವ ವಾರವೂ ರಜೆ ಕೊಡೋದಿಲ್ಲ ರಜೆ ದಿನಗಳು ಬಿಟ್ಟು ಉಳಿದಂತೆ ಎಲ್ಲ ದಿನಗಳಲ್ಲೂ ಮಕ್ಕಳನ್ನ ನಮ್ಮ ಜೊತೆಯಲ್ಲೇ ಬೆರೆಸ್ಕೊಂಡು ಆಟ ಆಡಿಸ್ಕೊಂಡು ತಿಂಡಿ ತಿನ್ನಿಸ್ಕೊಂಡು ಮತ್ತೆ ಡ್ಯಾನ್ಸ್ಗಳು ಆಡಿಸ್ಕೊಂಡು ಎಲ್ಲ ರೀತಿಯಲ್ಲೂ ಮಕ್ಕಳನ್ನ ಒಂದು ಅಚ್ಚು ಮೆಚ್ಚು ಒಂದು ದೇವರ ಸಮಾನ ಮಕ್ಕಳು ಅಂತ ಹೇಳಿ ಒಂದು ಮಕ್ಕಳನ್ನ ಪ್ರವಾಸನೂ ಕರ್ಕೊಂಡೋಗ್ತೀವಿ ಚಿಕ್ಕ ಚಿಕ್ಕ ಒಂದು ಗ ದೇವಸ್ಥಾನಗಳಿಗೆ ಪ್ರವಾಸ ಕರ್ಕೊಂಡೋಗ್ತೀವಿ ಹೊರ ಸಂಚಾರ ಅಂಥೇಳಿ ಪ್ರತಿ ಗುರುವಾರ ಹೊರ ಸಂಚಾರಕ್ಕೆ ಕರ್ಕೊಂಡೋಗ್ತೀವಿ ಹೊರ ಸಂಚಾರದಲ್ಲಿ ಏನೇನು ಇದೆ ಗಿಡ ತೋಟ ಹೂಗಳು ಅದು ಅದ್ರ ಬಗ್ಗೆ ಎಲ್ಲ ಪರಿಚಯ ಮಾಡಿಸ್ಕೊಟ್ಟು ಎಲ್ಲ ಅಂಗಾಂಗಳಗಳ ಬೆಳವಣಿಗೆ ಆಗೋದ್ರ ಮುಖಾಂತರ ಮಕ್ಕಳಿಗೆ ಒಂದು ತಿಳುವಳಿಕೆ ಹೇಳೋದ್ರ ಮುಖಾಂತರ ಎಲ್ಲ ರೀತಿಯಲ್ಲೂ ಮಗು ಬೆಳವಣಿಗೆ ಆಗಬೇಕು ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಆದರೆ ಪೋಲ್ಯೋ ನಿರ್ಮೂಲನೆ ಆಗುತ್ತೆ ಇಲ್ಲಂತಂದರೆ ಪೋಲಿಯೋ ಅಟ್ಯಾಕ್ ಆಗಿಬಿಡುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಯಾವುದೇ ರೀತಿಯಲ್ಲೂ ಪೋಲಿಯೋ ಆಗದಂತೆ ನಾವು ಮಕ್ಕಳನ್ನ ನೋಡಿಕೊಂಡು ಆ ಮಕ್ಕಳನ್ನ ಸುಧಾರಣೆ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಮಕ್ಕಳು ಚೆನ್ನಾಗಿರಲಿ ಅಂತ ಕೃಪೆಯನ್ನು ಅರ್ಪಿಸ್ತಾಯಿದ್ದೀನಿ